ಯಾರು ರೀ ಮೇಡಮ್ ಹಾಂ ಹೌದು ರೀ ಮೇಡಮ್ ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ ರೀ ಹಾಂ ನಮ್ ನಮ್ಸ್ಕಾರ ರೀ ಮೇಡಮ್ ಮೇಡಮ್ ಈಗ ಇಲ್ಲೇ ಹೊರಗೆ ಆಟಾಡಕ್ಕೆ ಹೋಗಿರ್ಬೇಕು ರೀ ಏಯ್ ಹಂಗೇನು ಇಲ್ರಿ ಮೇಡಮ್ ಅವ್ರ ತಾಯವ್ರು ಶಿಸ್ತೇ ಐತಿ ಒಗೆದೇ ಹಾಕಿ ಕಳಿಸ್ತಾರಲ್ರಿ ಮೇಡಮ್ ಯಾಕೆ ರೀ ಏಯ್ ಹಾಗೇನಿಲ್ರಿ ಮೇಡಮ್ ನಮ್ಮ ಹುಡುಗ ಶಿಸ್ತೇನಲ್ರಿ ಮೇಡಮ್ ಮೇಡಮ್ ಅದು ನಿಮ್ಮ ಕರ್ತವ್ಯ ಅಲ್ರಿ ಈಗ ನಾವು ಶಾಲಿಗ್ ಯಾದಕ್ ಹಾಕ್ತೀವಿ ರೀ ಮೇಡಮ್ ಅವ್ರಿಗೆ ಮುಂದೆ ಮೇಡಮ್ ನೀವು ತಿರ್ಗಿ ಚುಟ್ಟಿ ಮೇಡಮ್ ಚುಟ್ಟಿ ಕೊಟ್ಟಿಲ್ಲ ರೀ ನೀವೇ ರೀ ಏಯ್ ಹೆಂಗ್ ರೀ ಚಿಕ್ಕೋಳು ಆಟ ಆಟಾಡೋದ್ನ ಇಂಪಾರ್ಟೆಂಟ್ ಅದಲ್ರಿ ಮೇಡಮ್ ಏನೂ ಇಲ್ರಿ ಮೇಡಮ್ ನಾವು ಅವ್ನಿಗೆ ಬುದ್ದಿವಾದ ಹೇಳ್ತೀವಿ ಅಂದರೆ ನಮ್ಕಡೆದು ಏನಾತು ನಾವು ಪ್ರಯತ್ನ ಮಾಡ್ತೀವಿ ಆಮೇಲೆ ನೀವು ಮೇಜರ್ ನಿಮ್ಮದು ರೋಲ್ ಇರ್ತದ್ ರೀ ನೀವೇ ಅಲ್ರಿ ಜಾ ಇದು ಶಾಲಿಗ್ ನಾವು ಯಾದಕ್ ಹಾಕ್ತೀವಿ ರೀ ಮೇಡಮ್ ಹೇಳಿ ರೀ ಅವ್ರು ಇಲ್ರಿ ಮೇಡಮ್ ನಾವ್ ಇಲ್ರಿ ನೀವ್ ಅವ್ರಿಗ್ ಹಿಂಗೆ ಕೈ ಕಾಲ್ ಕಟ್ಗ್ಯಂಡ್ ನೀಡ್ರ್ ತೂಗ ತೂಗಾಡ್ಸ್ರಿ ಮೇಡಮ್ ನಾವ್ ಏನೂ ಕೇಳಂಗಿಲ್ರಿ ಅವ ಹುಷಾರ್ ಆಗದಷ್ಟೆ ನಮ್ಗ್ ಇಂಪಾರ್ಟೆಂಟ್ ಅದಲ್ ರೀ ಇಲ್ರಿ ಮೇಡಮ್ ಇಲ್ರಿ ಇಲ್ರಿ ನೋಡಿ ರೀ ಕರ್ಕೊಂಬಂದು ನಿಮ್ಮ ಎದುರೆ ಆ ಹುಡ್ಗುನ್ಗೆ ಹೊಡೀತೀನಿ ರೀ ಮೇಡಮ ನನ್ಗೆ ಅವ ಹುಷಾರಾಗೋದು ಇಂಪಾರ್ಟೆಂಟ್ ಇದೆ ರೀ ಇಲ್ರಿ ಮೇಡಮ್ ಅವ್ರ ತಾಯಾರಿಗೆ ನಾನು ಒಂದು ಸಲ ಮಾತಾಡ್ತೇನೆ ರೀ

ಮೇಡಮ್ ನೀವು ಟಿ ಸಿ ಕಿತ್ಕೊಂಡ್ ಹೋಗು ಅಂದರೆ ಎಲ್ಲಿಗೆ ಕಿತ್ಕೊಣೊಗೋಣ ನೀವೇ ಏನಾರ ಎಕ್ಸ್ಟ್ರಾ ಕ್ಲಾಸ್ ಇದ್ರೆ ತೊಗೋಳ್ರಿ ಮೇಡಮ್ ಅದು ಏನು ಪೀಸ್ ಇದೆ ಕೊಡ್ತೀನಿ ರೀ ಇಲ್ರಿ ಮೇಡಮ್ ಅವ್ನಿಗೆ ಇನ್ಮೇಲ್ ನಾವು ಸ್ವಲ್ಪ ನಿಗಾ ಇಟ್ಟಿರ್ತೀವಿ ರೀ ಮೇಡಮ್ ನಾನು ನನ್ನ ಹೆಂಡ್ತಿ ನಿಗಾ ಇಡ್ತೀವಿ ರೀ ಹ್ಞೂ ಇಲ್ಲ ಆಯ್ತು ತೊಗೋಳಿ ಮೇಡಮ್ ನೀವು ಆಯ್ತಮ್ಮ ಆಗ್ಲಿ ತೊಗೋಳಿ ಮೇಡಮ್ ಆಗ್ಲ್ ರೀ ಓಕೆ ಹ್ಞೂ ಹ್ಞೂ ಆಗಲಿ ಮೇಡಮ್